ಹಲೋ ಹಲೋ ಇದೂ ಯಾವ ರೆಸ್ಟೋರೆಂಟು ನಾನು ಇದ್ರಲ್ಲಿತ್ತು ಅದಕ್ಕೆಂತ ರೆಸ್ಟೋರೆಂಟಾ ನಾವು ಇದರಲ್ಲಿ ನೋಡಿ ಡೈರೆಕ್ಟ್ ಕಾಲ್ ಮಾಡಿದ್ದು ಯಾವ್ದಾದ್ರು ನಂಬರ್ ಸಿಗಲಿ ಲಾಸ್ಟಿಗೆ ಅಂತ ನಿಮ್ದೊಂದು ಹೋಟಲಿದ್ದು ನಂಬರ್ ಸಿಕ್ಕಿತು ನಮಗೆ ಇಡ್ಲಿ ಸಾಂಬಾರು ಬೇಕಿತ್ತು ಸೌತ್ ಇಂಡಿಯಾ ಸ್ಪೆಷಲ್ ಸೌತ್ ಇಂಡಿಯಾ ನಿಮ್ಮ ಇದ್ರಲ್ಲಿ ಏನೋ ಹ್ಞೂ

ಹ್ಞೂ ಹ್ಞೂ

ಮಂಚೂರಿಯನ್ ಆ ಥರ ಏನಾದರೂ ಅಂದು ವೆಜ್ ಮತ್ತು ವೆಜ್ ಕಮ್ ನಾನ್ ವೆಜ್ ಎರಡು ಹೋಟೆಲಿಂದು ನೆಕ್ಸ್ಟ್ ಹಾಂ

ಮಾಡಿ ಕೊಡ್ತೀರಲ್ಲ ಫ್ರೆಶ್ ಇರ್ತದಲ್ಲ ಏನನ್ನೋ ಕಂಪ್ಲೇನ್ ಏಕೆಂದ್ರೆ ಹಿಂಗೆ ಹೇಳಿದ್ದಕ್ಕೆ ಅವರು ನಿಮ್ದು ಹಾಂ ಮಾಡಲಿಲ್ಲ ಹಾಂ ಕಿಚನ್ ಸಪ್ರೇಟ್ ಅಲಾ ಹ್ಞೂ ಜಾಸ್ತಿ ಹ್ಞೂ ಅದಕ್ಕೆ ಅಂದರು ಹಿಂಗೆ ಅಂದಿದ್ದಕ್ಕೆ ನಾವೂ ಸೀದ ಕಾಲ್ ಮಾಡಿದ್ದು ನಂಬರ್ ಇಟ್ಕೊಂಡು ಹೌದು ಹೋಮ್ ಡೆಲವರಿ ನನಗೆ ಹ್ಞೂ ಹ್ಞೂ ಹೌದಾ ಹ್ಞೂ

ಆಗುತ್ತಲ್ಲ ಹಾಂ ಹೌದಲ್ಲ ನಂಗೆ ಒಂದು ಪ್ಲೇಟ್ ಇಡ್ಲಿ ಸಾಂಬಾರು ಒಂದು ಪ್ಲೇಟ್ ಚಿಕನ್ ಮಂಚೂರಿ ಚಿಕನ್ ಮಂಚೂರಿಯನ್ ಹಾಂ

ಒನ್ ಟ್ವೆಂಟಿ ರುಪಿಸಾ ಹಾಂ ಫೈನ್ ಇಲ್ಲ ಮತ್ತು ಇದು ಸ್ಕ್ಯಾನರ್ ಕಳಿಸ್ಬಿಡಿ ಫೋನ್ ಪೇ ಮಾಡಿಬಿಡ್ತೀನಿ ಅಡ್ರಸ್ಸು ಕಳಿಸ್ಬಿಡ್ತೀನಾ ವಾಟ್ಸ್ಆ್ಯಪ್ ಕಳಿಸ್ಬಿಡ್ತೀನಿ ಹಾಂ ಹಾಂ ಹಾಂ ಹಾಂ ಓಕೆ ಹಾಂ ಹ್ಞೂ ಹ್ಞೂ ಹಾಂ ಸರಿ ಓಕೆ ಓಕೆ ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು ಹಾಂ